ಹಲೋ ಗುಡ್ ಮಾನಿಂಗ್ ಮ್ಯಾಮ್ ಮ್ಯಾಮ್ ನನ್ನ ಹೆಸ್ರು ಸಿಂಚನ ನನ್ನ ಹೊಟ್ಟೆ ನೋವು ಆಗ್ತಾ ಇತ್ತು ನಿಮ್ಮ ಕ್ಲಿನಿಕ್ ಹತ್ರ ಬಂದಿದ್ವಿ ನೀವು ಇರಲಿಲ್ಲ ಮ್ಯಾಮ್ ಅದಕ್ಕೆ ಮನೆಗೆ ಬಂದು ಕಾಲ್ ಮಾಡಿದೆ ಮ್ಯಾಮ್ ಮ್ಯಾಮ್

ಹಾಂ ಹಾಂ ಸರಿ ಮ್ಯಾಮ್ ಎಷ್ಟು ಗಂಟೆಗೆ ಮ್ಯಾಮ್ ಹೌದಾ ಮ್ಯಾಮ್ ಯಾರ್ನಾದ್ರು ಕರ್ಕೊಂಡು ಬರಬೇಕಾ ಮ್ಯಾಮ್ ಜೊತೆಗೆ ಹೊಟ್ಟೆ ನೋವು ಜಾಸ್ತಿ ಆಗಿ ವಾಮಿಟ್ ಬರ್ತಿದೆ ಮ್ಯಾಮ್ ಸೊ ಏನು ಮಾಡಬೇಕಂತ ಇಲ್ಲ ಮ್ಯಾಮ್ ಹಾಂ ಸರಿ

ಹಾಂ ಸರಿ ಮ್ಯಾಮ್ ಇವಾಗ ಏನಾದರೂ ಈನೋ ಏನಾದರೂ ಕುಡಿಬೇಕಾ ಮ್ಯಾಮ್ ಏನೂ ಎಫೆಕ್ಟ್ ಆಗಲ್ಲವಾ ಮ್ಯಾಮ್ ಹಾಂ ಒಂದಾ ಎರಡಾ ಮ್ಯಾಮ್ ಈನೋ ಹಾಂ ಹೋಕೆ ಮ್ಯಾಮ್ ಸಂಜೆ ನೀವು ಏನು ಮ್ಯಾಮ್ ಹಾಂ ಸರಿ ಮ್ಯಾಮ್ ಹಾಂ ಸರಿ

ಸಂಜೆ ಬರಲಾ ಮ್ಯಾಮ್ ಹಾಂ ಓಕೆ ತ್ಯಾಂಕ್ ಯು ಮ್ಯಾಮ್ ಸಂಜೆ ಬರ್ತೀನಿ ಮ್ಯಾಮ್ ಹಾಂ ಓಕೆ ತ್ಯಾಂಕ್ ಯು